ಅಲೋ ಹಲೋ ರಾಜುಸ್ ಹೇರ್ ಕಟಿಂಗಾ ಆ್ಯಕ್ಚುಲಿ ನನ್ನ ಹೆಸ್ರ್ ಆಕಾಶ್ ಅಂತ ನಂಗೆ ಇನ್ನು ಹದಿನೆಂಟು ವಯಸ್ಸು ಆದರು ಕೂಡ ತುಂಬ ಹೇರ್ ಫಾಲ್ ಆಗ್ತಿದೆ ಹಾಂ ಅದಕ್ಕೆ ಸ್ವಲ್ಪ ಏನಾದರು ಹಾಂ ಬೇಕಿತ್ತು ಅದೆ ಏನೇನು ಸಿಗುತ್ತೆ ಅದಕ್ಕೆ ಸ್ವಲ್ಪ ವಿಷಯ ಹೇಳಿ

ಹ್ಞೂ ಹಾಂ

ಅದು ಬೇರೆ ಹೇರ್ ಹೇರ್ ಬೇರೆ ತುಂಬ ವೈಟ್ ವೈಟ್ ಆಗುತ್ತೆ

ಅದರಿಂದ ಯಾವ್ದು ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ತಾನೆ ಹಾಂ ಸರಿ ಹಾಂ ಸರಿ ನಾವು ಬರ್ತೀವಿ

ಹಾಂ ಸರಿ ನಾವು ಬರ್ತೀವಿ ನೀವು ಇರ್ತೀರಲ್ಲ ಹಾಂ ಹಾಂ ಸರಿ ಓಕೆ